ಹಾಂ ಮೇಡಮ್ ಇದೂ ಜೆ ಕೆ ಎಸ್ ಕಿರಾಣಿ ಸ್ಟೋರ್ ಅಂತ ನೀವು ಮಾತಾಡೋದು ಹಾಂ ರೀ ಹೇಳ್ರಿ ಏನು ಬೇಕಾಗಿತ್ತು ಮೇಡಮ್ ಹೌದಾ ಮೇಡಮ್ ಹಾಂ ಸರ್ ಅಂದ್ರೆ ನಾವು ಇಲ್ಲಿ ಅಂಗಡಿ ಹತ್ತಿರ ಇದ್ದೀನಿ ಸರ್ ಮೇಡಮ್ ಒಂದು ಹತ್ತು ನಿಮಿಷ ಬಂದೆ ಮೇಡಮ್ ಈವಾಗ ಹಾಂ ಈಗ ಹೇಳಿಬಿಡಿ ಎಲ್ಲ ನೋಟ್ ಮಾಡ್ಕೊಳ್ತೀನಂತೆ ನಾನು

ಹಾಂ ರೀ ಮೂರು ಕೆ ಜಿ ಅಕ್ಕಿ ಯಾವ್ದು ಮೇಡಮ್ ಅದ್ರಾಗೆ ಎನೊಲ್ ನುಚ್ಚಕ್ಕಿ ಕಲಸೊಂದು ಸೋನಾಮಸೂರಿ ಓಕೆ ಮೇಡಮ್ ಸೋನಾಮಸುರಿ ಏಯ್ಟ್ ಫಿಫ್ಟಿದು ಇದೆ ಮೇಡಮ್ ಅದು ಚೆನ್ನಾಗಿ ಬರುತ್ತೆ ಅದನ್ನೇ ತಗೊಳ್ರಿ ಮತ್ತೇನು ಒಂದು ಲೀಟ್ರ್ ಹಾಲು ಮೇಡಮ್ ಹ್ಞೂ ರೀ ಮತ್ತೇನು ರೀ ಹ್ಞೂ ರೀ ಒನ್ ಕೆ ಜಿ ಒನ್ ಡಝನ್ ಮೈಸೂರು ಸ್ಯಾಂಡಲ್ ಸೋಪ್ ಒನ್ ಡಝನ್ ಚಿಕ್ ಶಾಂಪೂ ರೀ ಒನ್ ಡಜನ್ ಚಿಕ್ ಶಾಂಪು ಹತ್ತು ಮ್ಯಾಗಿ ಪ್ಯಾಕೆಟ್ ಹಾಂ ಮೇಡಮ್ ಹ್ಞೂ ರೀ ಅದು ಕಟರ್ ಮಸಾಲ ಎರ್ಡು ರೂಪಾಯ್ದು ಫ್ರೈಡ್ ರೈಸ್ ಮಸಾಲ ಒನ್ ಕೆ ಜಿ ಬೆಳ್ಳುಳ್ಳಿ ಹ್ಞೂ ರೀ ಸರ್ ಮೇಡಮ್ ಇದೂ ಅಷ್ಟು ಪ್ಯಾಕಿಂಗ್ ಮಾಡಿಸಿ ಇಟ್ಟಿರ್ತೀನಿ ಮೈ ಇಡ್ತಿನ್ರೀ ನಮ್ಮ ಅಂಗ್ಡಿಯಾಗ ನೀವು ಬಂದು ತಗೊಂಡೋಕ್ಕಿರ್ಯ ಹೆಂಗಾರ ಹಾಂ ಸರಿ ನಾ ಅಂಗ್ಡಿ ಮುಂದೆ ಅದನ್ನ ಬಂದು ಬಿಡ್ರಿ ಇಲ್ಲಾಂದ್ರೆ ಈಗ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿ ಬಿಡ್ತೀನಿ ಹಾಂ ಹಂಗಿದ್ರೆ ಮೇಡಮ್ ಅದು ಅಮೌಂಟ್ ಹೇಳಲಾ ಇದು ಎಷ್ಟು ಆಗುತ್ತೆ ಅಂತ ಟು ಥೌಸಂಡ್ ಫೈವ್ ಇಲ್ಲ ಫೋನ್ ಪೇ ಮೇಡಮ್ ಫೋನ್ ಪೇ ಬ್ಯಾಡ್ರಿ ಕ್ಯಾಶೆ ಕೊಟ್ಟು ಬಿಡ್ರಿ ಹಾಂ ಎರ್ಡು ಸಾವಿರದ ಹ್ಞೂ ರೀ ಅಂಗ್ಡಿಗೆ ಬಂದು ಬಿಡ್ರಿ ಹೆಂಗಿದ್ರು ಕೊಟ್ಟು ಬಿಡೋಣ್ರಿ ಎರ್ಡು ಸಾವಿರದ ಐನೂರು ರೂಪಾಯಿ ಆಗೈತ್ರಿ ಬಿಲ್ ಮತ್ತು ನಮ್ಮ ಕಸ್ಟಮರು ಯಾವಾಗಲೂ ಬರ್ತೀರ ಅಂತಂದು ನಾವು ಈಗ ಎರ್ಡು ಸಾವಿರದ ಮುನ್ನೂರು ತಗೊಳ್ಳೊಕೊಂತಿನಿ ನೊಡ್ರಿ ಮೇಡಮ್ ಅವರೆ ಹಾಂ ಮತ್ತು ಯದಕ್ಕೆ ನೀವು ಮತ್ತು ಇನ್ನೊಂದು ಸರ್ತಿ ತಗೊಂಡ್ರೆ ನಮ್ಮ ಅಂಗಡಿಯಾಗೆ ತಗೊಳ್ರಿ ಮತ್ತೇನರಾ ಸೇರ್ಸ್ಯಂತ್ರ ನೋಡಿರಿ ಮೆಡಮ್ ಸೇರ್ಸ್ಕೊರಿ ಐ ಮತ್ತೆನಾರ ಬೇಕಾದ್ರೆ ಹೇಳ್ರಿ ಈಗ ಹೌದ್ರಿ ಸರಿ ಮೇಡಮ್ ಅದೊಂದು ಆ್ಯಡ್ ಮಾಡ್ತೀನಿ ತಗೊಳ್ರಿ ಸರಿ ಥ್ಯಾಂಕ್ ಯು ಮೇಡಮ್ ಸರಿ ಬರ್ರೀ ಮೇಡಮ್ ಬಾಯ್ ಮೇಡಮ್